ಜೈ ಕರ್ನಾಟಕ ಜೈ ಕನ್ನಡ ನಾವು ಕರ್ನಾಟಕದ ಕನ್ನಡಿಗರು ಅಂತೇಳೋದಿಕ್ಕೆ ಬಹಳ ಸಂತೋಷ ಕನ್ನಡಿಗರಾಗಿ ಕೆಲವು ತಪ್ಪುಗಳು ಮಾಡ್ತಾಯಿದಿವಿ ನಾವು ನಮ್ಗೆ ಗೊತ್ತಿದ್ದೂ ನಾವು ತಪ್ಪು ಮಾಡಿಸ್ತಾಯಿದಿವಿ ಏನಪ್ಪ ಅಂತ ಉದಾಹರಣೆ ತೆಗೆದ್ಕೊಂಡ್ರೆ ಒಂದು ಬ್ಯಾಂಕುಗೆ ಹೋಗಿ ಕನ್ನಡಾಂತ ಪೇಪರಲ್ಲಿರುತ್ತೆ ಅಷ್ಟೇಯ ಆದರೆ ಅಲ್ಲಿ ಆ ಕೆಲಸ ಮಾಡೋವ್ರೆಲ್ಲ ಬೇರೆವ್ರು ನೋಡೋಣ ಕನ್ನಡ್ದಲ್ಲೆ ಮಾತಾಡಲಿ ನೋಡೋಣ ಅವರು ಮಾತಾಡೋದಿಲ್ಲ ಯಾಕಂದರೆ ಕನ್ನಡದ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ ಕನ್ನಡ ಏನು ಅನ್ನೋದು ಬಟ್ ಕನ್ನಡ ನಾಟಕಕ್ಕೆ ಬಂದಾಗ ಎಷ್ಟು ಸಿಂಪಲ್ ಆಗಿರ್ತಾರಂದ್ರೆ ಅವರು ಬಹಳ ಇದ್ರಲ್ಲಿ ಬರ್ತಾರೆ ಬಟ್ ಬೆಳೀತಾ ಬೆಳೀತಾ ಬೆಳೀತಾ ಕನ್ನಡಿಗರನ್ನೇ ತುಳಿಯೋದಿಕ್ಕೆ ಇಷ್ಟಪಡ್ತಾರೆ ಅವರು ಯಾಕೆ ನಮ್ಮ ಕನ್ನಡಿಗ್ರ ಕೈಲಿ ಆಗ್ತಾ ಇಲ್ವಾ ನಮ್ಮ ಕರ್ನಾಟಕ ನಮ್ಮ ಕನ್ನಡದ ಭಾಷೆಯನ್ನ ನಾವು ಯಾಕೆ ಇದು ಮಾಡ್ತಾಯಿಲ್ಲ ಪ್ರತಿಯೊಬ್ರು ಕನ್ನಡಕ್ಕೋಸ್ಕರವಾಗಿ ಹೋರಾಡಿ ಪ್ರತಿಯೊಬ್ಬರೂ ಹೋಗೋಣ ಒಂದೊಂದು ಮನೆಗೂ ಒಬ್ಬೊಬ್ಬ ಕನ್ನಡಿಗನಾಗಿ ಇದೀವಲ್ಲ ಎಲ್ಲರೂ ಇದೀವಲ್ಲ ಪ್ರತಿಯೊಬ್ಬರೂ ಕನ್ನಡಕ್ಕೋಶ್ಕರ್ವಾಗಿ ಇದ್ಮಾಡಿ ನಿಮ್ಗೆ ಎಲ್ಲಾ ಭಾಷೆ ಕಲಿ ಬಟ್ ಅದರಲ್ಲಿ ತಪ್ಪೇನಿಲ್ಲ ಮೊದಲನೇ ಸ್ಥಾನ ಕನ್ನಡ ಆದರು ಎಲ್ಲಾ ಶಾಲೆಗಳಲ್ಲಿ ಎಲ್ಲಾ ಆಪೀಸುಗಳಲ್ಲಿ ಎಲ್ಲಾ ಇದರಲ್ಲಿ ಅಷ್ಟೆ ಕನ್ನಡದಲ್ಲೇ ಪ್ರತಿಯೊಂದು ಬರೀಬೇಕು ಆ ಥರ ಒಂದು ನಮ್ಮ ಸರ್ಕಾರ ಒಂದು ಇದು ತಂದೈತಂದರೆ ಕಾನೂನು ತಂದೈತಂದರೆ ಯಾರು ಏನು ಮಾಡೋದಕಿಲ್ಲ ಉದಾಹರಣೆಗೆ ತಮಿಳ್ನಾಡಲ್ಲಿ ಈ ಪ್ರತ್ಯೊಂದು ಯಾವುದಾದ್ರೊಂದು ಬೋರ್ಡ್ ನೋಡ್ಯಪ್ಪ ತಮಿಳನ್ನ ತಮಿಳು ಬಿಟ್ಟರೆ ಇಂಗ್ಲೀಷ್ ಬೇರೆ ಇರುತ್ತೆ ಬೇರೆ ಯಾವ್ದಾದ್ರು ಇರುತ್ತಾ ಇಲ್ಲಾ ನಮ್ಮ ಕರ್ನಾಟಕದಲ್ಲಿ ತೆಗೆದ್ಕೊಳ್ಳಿ ಕನ್ನಡ ಬಿಟ್ಟರೇ ಕನ್ನಡದಲ್ಲಿ ಬರ್ದಲ್ಲೇ ಇರೋಲ್ಲ ಇಂಗ್ಲೀಷು ಹಿಂದಿಯಲ್ಲಿರುತೆ ಯಾಕೆ ನಾವು ಕನಡಿಗರಲ್ವಾ ಕೇಳೋಕ್ಕಾಗಲ್ವ ಕನ್ನಡಕ್ಕೋಸ್ರವಾಗಿ ನಾವು ಏನೇ ಬೇಕಾದರೂ ಮಾಡೋಣ ಎಲ್ಲರೂ ಪ್ರತಿಯೊಬ್ಬರೂ ಕನ್ನಡ ಅನ್ನೋದಕ್ಕೆ ಯಾವ ಥರ ಬೇಕಾದರೂ ನಾವು ಸಪೋರ್ಟ್ ಮಾಡ್ತೀವಿ ಬಟ್ ಅದನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡು ಕನ್ನಡಿಗರಾಗಿ ನಾವು ಕನ್ನಡಾನ ಕನ್ನಡ ಭಾಷೇನಾ ಕನ್ನಡಕ್ಕೋಸ್ರವಾಗಿ ಏನು ಬೇಕಾದರೂ ಕನ್ನಡ ಭಾಷೆ ಎಲ್ಲರದು ಪ್ರತಿಯೊಂದೂ ಒಬ್ಬ ಇದು ಕಲಿಯಿರಿ ಕೆಲವರು ಪಾಪ ಬೇರೇ ರಾಜ್ಯಗಳಿಂದ ಬಂದಿದಾರೆ ಕರ್ನಾಟಕಕ್ಕೆ ಅವರು ಬಹಳ ಚೆನ್ನಾಗ್ ಕನ್ನಡ ಕಲಿತಿದ್ದಾರೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ ಅವರನ್ನ ತಿಳ್ಕೊಂಡು ನಾವು ಇದು ಮಾಡ್ಬೇಕು ನಾವು ಅಷ್ಟೆ ಕೆಲವ್ರು ಬರ್ತಾರೆ ಕೆಲವರು ಸೇಟಗ್ರೂ ಅವರೆಲ್ಲ ಬಂದಿದಾರೆ ನೋಡೋಣ ಅವ್ರ ಕೈಯಲ್ಲಿ ನೋಡೋಣ ಕನ್ನಡದಲ್ಲಿ ಬರೆಸ್ಬಿಡಿ ನೋಡೋಣ ಬರೆಯಲ್ಲ ಯಾಕಂದರೆ ಅವ್ರ ಕನ್ನಡದ ಬಗ್ಗೆ ಆಸಕ್ತಿ ಇಲ್ಲ ಅವ್ರಿಗೆ ಬಿಸ್ನೆಸ್ ಬಗ್ಗೆ ಅಷ್ಟೆ ಅವ್ರ ಬಿಸ್ನೆಸ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ ಯಾಕೆ ನಮ್ಮ ಭಾಷೆನಾ ಇದು ಮಾಡಬಾರ್ದು ಪ್ರತಿಯೊಂದು ವಿಷಯದಲ್ಲಿ ತೆಗೆದುಕೊಳ್ರಿ ಎಲ್ಲ ಬೋರ್ಡುಗ್ಳಲ್ಲಿ ಎಲ್ಲಾ ಇದರಲ್ಲಿ ಕನ್ನಡ ಪಶ್ಟು ಆಮೇಲೆ ಬೇರೆ ಯಾವುದಾದ್ರು ಹಾಕಿಕೊಳ್ಳಿ ಆವಾಗ ನಮ್ಮ ಕನ್ನಡ ನಾವು ಬೆಳೆಸಬಹುದು ಇದು ಮಾಡೋಕ್ಕೆ ಇದಾಗುತ್ತೆ ಸಂತೋಷ